ಹಾಂ ಅಲೋ ಹೇಳಿ ಹಾಂ ಹೌದು ಗಣೇಶ್ ಡಾಕ್ಟರೆಯ ನೀವು ಯಾರು ಗೊತ್ತಾಗ್ಲಿಲ್ಲಲ್ಲ ಹಾಂ ಹೇಳಿ ಕಾವ್ಯವ್ರೆ ಹೇಳಿ ಓ ನೀವು ಮೊನ್ನೆ ಬಂದಿದ್ರಲ್ಲ ಮೊನ್ನೆ ಬಂದಿದ್ರಲ್ಲ ಹಾಂ ಹಾಂ ಹೇಳಿ ಹೇಳಿ ಹೇಳಿ ಹಾಂ ಹೇಳಿ ಹೇಳಿ ಹಾಂ ಹಾಂ ಹೇಳಿ ಹಾಂ ಹೇಳಿ ಟ್ಯಾಬ್ಲೆಟೆಲ್ಲ ಟ್ಯಾಬ್ಲೆಟೆಲ್ಲ ತಗೊಂಡು ಹೋಗಿದ್ರಾ

ಹೌದಾ ಹೌದಾ ಅಲ್ಲ ಟ್ಯಾಬ್ಲೆಟ್ ಕೊಟ್ಟದ್ದು ಕೊಟ್ಟದನ್ನು ಸರಿ ಟೈಮಿಗೆ ತಗೋಳ್ತಿದಿರಾ ಓ ಮತ್ತು ನಿ ಹಂಗೆ ಮಾಡಿದ್ರೆ ಹೆಂಗೆ ಆಗುತ್ತಮ್ಮಾ ಟ್ಯಾಬ್ಲೆಟ್ ಕೊಟ್ಟದ್ದು ಮೂರು ದಿನ ಕೋರ್ಸ್ ಅಂದ್ರೆ ಮೂರು ದಿನ ಕೋರ್ಸ್ ಮಾಡಬೇಕಲ್ಲಾ ಇವಾಗ ಏ ಇವಾಗ ಇವಾಗ ಇವಾಗ ಏನು ಮಾಡಬೇಡ ಮನೆ ಸುತ್ತ ಕರ್ಬಲ್ ಕಾಯಿ ಸಿಗ್ತದೆಯಾ ಹಾಂ ಕರ್ಬಲ್ ಕಾಯಿ ತಗೊಂಡು ಒಂದು ಕಲ್ಲು ಸಕ್ಕರೆ ತಗೋ ಕಲ್ಲು ಸಕ್ಕರೆ ತಗೊಂಡು ಕಷಾಯ ಮಾಡ್ಕೊಂಡು ಕುಡಿ ಕಡಿಮೆ ಆಗ್ತದೆ ಅಂದರೆ ಅದು ಮನೆ ಮದ್ದು ಥರಾ ಆಗ್ತದೆ ಅದು ಮನೆ ಮದ್ದು ಚಲೋ ಬರ್ತದೆ ಆಯ್ತಾ ಹಾಂ ಅದು ಬಿಟ್ಟು ಮತ್ತು ಟ್ಯಾಬ್ಲೆಟನ್ನು ಕೊಟ್ಟದನ್ನು ಟ್ಯಾಬ್ಲೆಟನ್ನು ಸರಿ ತಗೋ ಸರಿ ಟೈಮ್ ಟೈಮಿಗೆ ತಗೋ ಕಡಿಮೆ ಆಗ್ತದೆ ಹಾಂ ಹಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಅಲ್ಲ ಅದೇನಾಗ್ತದೆ ಅಂದರೆ ಅದು ಕೆಮ್ಮಿಗಷ್ಟೆ ಎಫೆಕ್ಟ್ ಬೀಳ್ತದೆ ಅರ್ಶಿಣ ಮತ್ತು ಹಾಲಿಗೆ ಹಾಕಿ ಕುಡಿಯೋದು ಕೆಮ್ಮಿಗೆ ಅಷ್ಟೆ ಆಗ್ತದೆ ನಿಂಗೆ ಕಫ ಗಟ್ಟಿ ಆಗಿದೆ ಅಂತೀಯಲ ಅದ್ಕೆ ಕರ್ಬಲ್ ಕಾಯಿ ಮತ್ತು ಇದು ಕಲ್ಲುಸಕ್ರೆ ಜೂಸ್ ಮಾಡಿ ಕುಡಿದ್ರೆ ಕಡಿಮೆ ಆಗ್ತದೆ

ಹಾಂ ಅದೇ ಅದೇ ಅದಕ್ಕೆ ಅದು ಅದು ಕೆಮ್ಮಿಗೆ ಅಷ್ಟೇ ಇರ್ತದೆ ಅದು ಕಫಕ್ಕೆ ಇದು ಆಗೋದಿಲ್ಲ ಆಯ್ತಾ ಹಾಂ ಮತ್ತು ಮತ್ತೇನಾದ್ರು ಆದರೆ ಹಾಸ್ಪಿಟ್ಲಿಗೆ ಬನ್ನಿ ಈಗ ಈಗ ಒಂದು ಎರಡು ಈಗ ಈಗ ಒಂದು ಎರಡು ದಿನ ಔಟ್ ಆಫ್ ಸ್ಟೇಷನ್ ಇದೇನು ನಾನು ಹೊರಗಿದೇನೇ ಸೋಮವಾರ ಅಂತ ಬನ್ನಿ ಹಾಂ ಸರಿ ಸರಿ ಓಕೆ ಓಕೆ ಓಕೆ ಹಾಂ ಓಕೆ ಓಕೆ ಓಕೆ